ಶಾಸ್ತ್ರ ಅಂದರೆ ನನ್ಗೆ ತುಂಬ ಇಷ್ಟ ಅದನ್ನು ಜನಗಳು ಯಾರಾನ ಬಂದು ಮಾತಾಡ್ತಾರೆ ಆ ಮಾತಾಡ್ಬೇಕಾರ್ ನನಗೆ ಅದಕ್ಕೆ ಪರಿಹಾರ ಮಾಡ್ಕೊಟ್ರೆ ನನ್ಗೆ ತುಂಬ ಸಂತೋಷ ಇರತ್ತೆ ಆ ಸಂತೋಷ ಪಡಿಬೇಕಾದ್ರೆ ಏನಕ್ಕಂದ್ರೆ ಅವರು ಬಂದು ಒಂದು ಒಂದು ಏನು ನನಗೆ ಇದಾಯಿತು ಅದು ಆಯಿತು ಹೀಗಾಯ್ತು ಅದಾಯ್ತಂದ್ರೆ ಅದ್ಕೆ ಪರಿಹಾರ ನಾನು ಏನೋ ಒಂದು ಸಜೇಶನ್ ಅವ್ರ್ಗೆ ಕೊಟ್ಟರೆ ನನ್ಗೆ ಮನ್ಸು ಸಂತೋಷ ಇರತ್ತೆ ಆ ಸಂತೋಷ ಇತ್ತಂದರೆ ನನ್ಗೆ ಖುಷಿಯಿರತ್ತೆ ಅದಕ್ಕೆ ಈಗ ಪಂಚಾಂಗಯಿದೆ ಪಂಚಾಂಗಿಂದ ಒಬ್ರಿಗೆ ಜಾತಕ ಏನಂದರೆ ಅದು ಇದು ಬೌಷ ಬವಿಶದ್ರೊಳಗೆ ಕೆಟ್ಟದ್ದು ಇರ್ತದೆ ಒಳ್ಳೆದಿರ್ತದೆ ಆ ಕೆಟ್ಟದಿರೋದಕ್ಕೆ ಅದಕ್ಕೇನು ಮಾಡಬೇಕು ಪರಿಹಾರ ಅಂದರೆ ಅದನ್ನು ಹೋಗಿ ನಾವು ಜ್ಯೋತಿಷನಗ್ ಕೇಳ್ಬೋದು ಆ ಜ್ಯೋತಿಷಿ ಏನು ಹೇಳ್ತಾರೆ ಅಂದರೆ ನಿನಗೆ ಟೈಮ್ ಚೆನ್ನಾಗಿದೆ ಟೈಮ್ ಚೆನ್ನಾಗಿಲ್ಲ ಆ ಟೈಮ್ ಚೆನ್ನಾಗಿರೊತ್ತಿಗೆ ಏನು ಮಾಡಬೇಕು ಪರಿಹಾರ ಏನಿದೆ ದೇವರಿಗೆ ಪೂಜೆ ಮಾಡು ಅಂತ ಹೇಳ್ಬೋದು ಆ ದೇವರೊಳಗೆ ನೀನು ಕೇಳ್ಕೊಂಡ್ರೆ ನೀನು ಯಾವ ಥರ ಹೋಮ ಮಾಡ್ಬೋದು ಆಮೇಲೆ ಅದಕ್ಕೆ ಇಲ್ಲಿ ಅಂದರೆ ದೀಪ ಮಡ್ಗು ಇಲ್ಲಂದರೆ ಬೇರೆ ಇನ್ನೇನೋ ಸಜೆಶನಿರುತ್ತೆ ಆ ಸಜೆಷನ್ನಾವು ಮಾಡಿದ್ರೆ ನಮಗೆ ಅದ್ಕೆ ಪರಿಹಾರ ಸಿಗತ್ತೆ ಆ ಪರಿಹಾರ ಇಡ್ಕೊಂಡು ಮುಂದಕ್ಕೆ ಹೋಗ್ಬೋದು ಒಳ್ಳೆಯದಾಗತ್ತೆ ಇಲ್ಲ ಏನು ಒಂದು ಕಳ್ದೊಯ್ತು ಒಂದು ಏನಾಯಿತು ಅದರ ಬಗ್ಗೆ ಹೇಳಬೇಕಾದ್ರೆ ನನ್ಗೆ ತುಂಬ ಇಷ್ಟವಿದೆ ಆ ಇಷ್ಟನ ನಾನು ನಾಲ್ಕು ಜನಕ್ಕೆ ಹೇಳದ್ರೆ ತುಂಬ ಇಷ್ಟಯಿದೆ ಆಮೇಲೆ ಇದು ಏನಿದೆ ಅಂದರೆ ಪಂಚಾಂಗ ನೋಡ್ತಾರೆ ಪಂಚಾಂಗದಿಂದ ಹೋಮ ಮಾಡಕ್ಕೆ ಹೇಳ್ತಾರೆ ಹೋಮದಿಂದ ದೇವರು ಅಲ್ಲಿ ಹೋಗು ಇಲ್ಲಿ ಹೋಗು ಅಂತ ಕೇಳ್ತಾರೆ ಕೇಳಿದಾಗ ಅದರ ಪರಿಹಾರ ಸಿಗತ್ತೆ ಗಣೇಶ ಆಗಲಿ ಗಣೇಶ ದೇವ್ರ ಹತ್ರ ಹೋಗಿ ಅಂತಾರೆ ಮುರುಘ ದೇವ್ರ ಹತ್ರ ಹೋಗಿ ಅಂತಾರೆ ಅಮ್ಮೋರ ಹತ್ರ ಹೋಗಿ ಅಂತಾರೆ ಅಲ್ಲಿಗೆ ದೇವರ ಪೂಜೆ ಮಾಡಿ ಅಂತಾರೆ ಅದರೊಳಗೆ ಇದು ಹೋಮ ಮಾಡ್ಬೇಕಾದ್ರೆ ಎಷ್ಟೋ ಇದು ಕಡ್ಡಿಗಳು ಅವು ಇವೆಲ್ಲ ಹಾಕಿದ್ರೆ ಅದಕ್ಕೆ ಪರಿಹಾರ ಇರೋದಕ್ಕೋಸ್ಕರನೇ ಮಾಡ್ತಾ ಇರೋದು ಅದು ಮಾಡಿದರೆ ತುಂಬ ಒಳ್ಳೆಯದು ದುಡ್ಡೂ ಇಲ್ಲ ಕಾಸಿಲ್ಲ ಏನೋ ಮನ್ಷ್ನಿಗೆ ಶಾಂತಿ ಆಗಬೇಕು ಆ ಶಾಂತಿಗೋಸ್ಕರ ಅವರ ಹತ್ರ ಹೋದ್ರೆ ಸಂತೋಷ ಆಗತ್ತೆ ಅಂತ ಮಾಡಿಸ್ತಾರೆ ಆಮೇಲೆ ನವಗ್ರಹ ಸುತ್ತು ಅಂತಾರೆ ನವಗ್ರಹಲ್ ಸುತ್ತುದ್ರು ಒಳ್ಳೇದಾಗತ್ತೆ ಏನಂದರೆ ಎಲ್ಲೋ ಒಂದು ಕಡೆ ಪರಿಹಾರ ಆ ಪರಿಹಾರ ಆದರೆ ಮನ್ಷನ್ಗೆ ಒಂದು ರಿಲೀಫ್ ಆ ರಿಲೀಫ್ ಆಗ್ಭೇಕಾದ್ರೆ ಮನುಷ್ಯನಿಂದ ಒಂದು ಮನುಷ್ಯ ಏನೇನು ಹೇಳ್ತಾರೆ ಅಂದರೆ ಆ ಮನುಷ್ಯ ಹೇಳೋದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಪರಿಹಾರ ತಿಳಿದಿಲ್ಲ ಅಂದರೆ ಪರಿಹಾರ ಇರಲ್ಲ ಒಂದು ದೇವರ ಬಗ್ಗೆ ಆಗಲಿ ಒಂದು ಹುಂಡಿಗೆ ಬಗ್ಗೆ ಆಗಲಿ ಒಂದು ದುಡ್ಡಾಗಲಿ ಮಣ್ಣಿಂದ ಒಂದು ಹುಂಡಿಗೆ ಮಡ್ಗಿ ಆ ಮಣ್ಣು ಹುಂಡಿಗೆನಾಗೆ ದುಡ್ಡು ಹಾಕಿ ಡೈಲಿ ಒಂದೊಂದು ರೂಪಾಯಿನೆ ಆಗಲಿ ಹಾಕಿದ್ರೆ ಪರಿಹಾರ ಸಿಗತ್ತೆ ಅಂತ ಹೇಳ್ತಾರೆ ಆ ಪರಿಹಾರ ನಾವು ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಪರಿಹಾರ ಸಿಕ್ಕತ್ತೆ